ನಮಸ್ಕಾರ ನನ್ನ ಹೆಸರು ಆನಂದ ಅಂತ ಹೇಳಿ ನಾನ ಆ್ಯಕ್ಚುಲಿ ಇವತ್ತು ನಿಮ್ಗೆ ವಿಮೆ ಬಗ್ಗೆ ಕೆಲ್ವು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ವಿಮೆ ರಕ್ಷಣೆ ಅನ್ನುದು ಏನು ಅದಲ್ಲ ಅದು ಒಂದು ಅದ್ಭುತವಾದಂತಹ ಒಂದು ನಮಗೆ ಸರ್ಕಾರ ಒದಗಿಸಿರುವಂಥ ಒಂದು ಸವಲತ್ತು ಅಂತ ಹೇಳಬಹುದು ಯಾಕಂತಂದ್ರೆ ನನಗೆ ಈ ವಿಷ್ಯದ ಬಗ್ಗೆ ಹೇಳ್ಲಿಕ್ಕೆ ಭಾಳ ಸಂತೋಷ ಯಾಕೆ ಆಯ್ತು ಅಂದ್ರೆ ಈ ವಿಮೆ ಅನ್ನೋದು ನಮ್ಮ ಮಾನವರ ಒಂದು ರಕ್ಷಣೆಯನ್ನು ಕೊಡುವಂಥ ಒಂದು ರಕ್ಷಾ ಕವಚ ಅಂತಲೇ ಹೇಳ್ಬೌದು ಯಾಕಂತ ಅಂದ್ರೆ ಇವತ್ತು ನಾವು ಎಲ್ಲಿ ಹೋಗಿ ಹೊರಗಡೆ ಹೋದರೂ ಇವತ್ತು ನಮ್ಮ ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ನಮಗೆ ಏನು ಅನಿಸ್ತೈತಿ ಅಂತ ಅಂದ್ರೆ ಇಲ್ಲಿ ವಾಹನಗಳು ಹೋಗ್ತಿರ್ತವೆ ಅವು ಎಲ್ಲೋ ರಸ್ತೆ ಬದಿಗೆ ನಡ್ಕೊಂಡು ಹೋಗ್ತಿರ್ತೀವಿ ಯಾವುದೋ ಒಂದು ಪ್ರಸಂಗದೊಳಗೆ ನಮಗೆ ಏನೂ ಆಗಬಹುದು ನಡ್ಕೊತ ಹೋಗ್ವಾಗ ಆಗ್ಬೌದು ನಾವು ಹೊಲದಲ್ಲಿ ಕೆಲಸ ಮಾಡುವಾಗ ಆಗ್ಬೌದು ಏನೋ ಮಾಡುವಾಗ ಏನಾದರೂ ಒಂದು ಇನ್ಸಿಡೆಂಟ್ ಆಗಬಹುದು ಆಮೇಲೆ ಏನಾದರೋ ಒಂದು ಸಮಸ್ಯೆಯನ್ನು ನಾವು ಇಲ್ಲಿ ಅನ್ಬವ್ಸ್ಬೋದು ಈ ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸಮಸ್ಯೆಯಿಂದ ನಮಗೆ ಏನೇ ಆದರೂ ಕೂಡ ಈ ವಿಮೆ ರಕ್ಷಣೆ ಅನ್ನೋದು ಇತ್ತಪ್ಪ ಅಂದ್ರೆ ನಮ್ಮ ಕುಟುಂಬ ಒಂದು ಲೆಕ್ಕಕ್ಕೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದನ್ನು ತಪ್ಪಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೌದು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಸಣ್ಣ ಹೆಂಡತಿ ಇರ್ತಾಳೆ ಗಂಡ ರಸ್ತೆ ಒಳಗೆ ಹೋಗೋ ಮುಂದೆ ಬೈ ಆ್ಯಕ್ಸಿಡೆಂಟ್ ಸತ್ತೋದಪ್ಪ ಅಂತಂದ್ರೆ ಏನಾಗುತ್ತೆ ಆ ಕುಟುಂಬ ಪೂರ್ತಿ ಬೀದಿಗೆ ಬಂದು ಬಿಡ್ತು ಯಾಕಂದ್ರೆ ಆ ಕುಟುಂಬಕ್ಕೆ ಆಧಾರ ಅಂತ ಏನು ಇರುವುದಿಲ್ಲ ಯಾಕಂದ್ರೆ ನಾವು ವಿಮೆ ರಕ್ಷಣೆಯನ್ನು ಪಡ್ದೀವಿ ಅಂದ್ರೆ ಆ ಕುಟುಂಬಕ್ಕೆ ಒಂದು ಒಂದು ಒಂದು ಒಳ್ಳೆಯ ಆಧಾರ ಆಗ್ತದೆ ನಾವು ವಿಮೆ ರಕ್ಷಣೆಯನ್ನು ತಗೊಳೊದರಿಂದ ಆ ಕುಟುಂಬವನ್ನ ನಾವು ರಕ್ಷಣೆ ಮಾಡ್ದಂಗೆ ಆಗುತ್ತೆ ಯಾಕಂದ್ರೆ ಆ ಕುಟುಂಬದಲ್ಲಿರುವಂಥ ಮಕ್ಕಳು ಆ ಹೆಂಡತಿ ಆ ಕುಟುಂಬ ತಂದೆ ತಾಯಿಗಳು ಏನಾಗುತ್ತೆ ಸಂಪಾದನೆ ಮಾಡುವಂಥ ವ್ಯಕ್ತಿ ಸತ್ತೋದಪ್ಪ ಅಂತಂದ್ರೆ ಈ ವಿಮೆ ಅನ್ನೋದು ಅವರಿಗೆ ಆಧಾರ ಆಗಿ ನಿಲ್ತದೆ ಯಾಕಂದರೆ ಇವತ್ತು ದುಡ್ಡು ಇಲ್ಲಾರ್ದ ಆರ್ಥಿಕ ಸಹಾಯ ಇಲ್ಲಾರ್ದ ಯಾರೂ ಇರ್ಲಿಕ್ಕೆ ಆಗುವುದಿಲ್ಲ ಸರ್ಕಾರ ಆರ್ಥಿಕ ಸಹಾಯವನ್ನು ಮಾಡ್ತದೆ ಯಾವಾಗ ಮಾಡ್ತದೆ ಯಾವುದೋ ಪ್ರಕೃತಿ ವಿಕೋಪ ಆಗಿಯೋ ಯಾವುದೋ ಒಂದು ಇದು ಸಮಸ್ಯೆ ಆಗಿ ಆದ್ರೆ ಅದು ಅವಘಡದಲ್ಲಿ ಏನಾದರೂ ಮೃತ್ಯು ಆದರೆ ಅವಾಗ ಅದು ಕೊಡ್ತದೆ ಈ ನಾರ್ಮಲ್ಲಾಗಿ ಆ್ಯಕ್ಸಿಡೆಂಟ್ಗಳಿಗೆ ಕೊಡುವುದಿಲ್ಲ ಸೊ ಹೀಗಾಗಿ ವಿಮೆ ಅನ್ನೋದು ಭಾಳ ತುಂಬ ಉತ್ ಆವಶ್ಯಕತೆ ಆದಂತಹ ಒಂದು ರಕ್ಷಣೆ ಅಂತ ಹೇಳ್ಬೌದು ಈ ಈ ವಿಮೆ ರಕ್ಷಣೆಯ ಒಳಗೆ ಇದ್ದಾಗ ನಮಗೆ ನಮ್ಮದೇ ಆದಂಥ ಒಂದು ಆತ್ಮವಿಶ್ವಾಸ ಇರ್ತದೆ ನಮ್ಮ ಕುಟುಂಬದ ಬಗ್ಗೆ ನಮಗೊಂದು ರಕ್ಷಣೆ ಇರ್ತದೆ ನಮಗೂ ಕೂಡ ಒಂದು ಉಳಿತಾಯದ ಒಂದು ಮಾರ್ಗ ಆಗಿ ಕಣ್ ಹೊರ ಹೊಮ್ಮುತೈತಿ ಸೊ ಈ ವಿಮಾ ರಕ್ಷಣೆ ಪ್ರತಿಯೊಂದು ವಾಹನಗಳಿಗೂ ಇವತ್ತು ಸರ್ಕಾರ ಕಡ್ಡಾಯವಾಗಿ ಮಾಡೈತಿ ಸರ್ಕಾರ ಮಾ ಕೆಲವು ಈ ಬ್ಯಾಂಕ್ ಖಾತೆಗಳನ್ನು ಹೊಂದಿದಂಥ ಗ್ರಾಹಕರಿಗೂ ಕೂಡ ಇವತ್ತು ವಿಮೆಯನ್ನು ಕೊಡಲಿಕತ್ತದ ಅಗದಿ ಕಡಿಮೆ ಒಂದು ಈ ಪ್ರೀಮಿಯಮ್ ಮೊತ್ತವನ್ನು ತೊಗೊಂಡು ಇವತ್ತು ಒಂದು ಒಳ್ಳೆಯ ರೀತಿ ಆದಂತಹ ಕವ್ರೇಜನ್ನು ಕೊಡ್ಲಿಕತ್ತವೆ ಅದ್ರ ಜೊತೆಗೆ ನಾವು ಕೂಡ ನಾವು ವೈಯಕ್ತಿಕವಾಗಿ ವಿಮೆ ರಕ್ಷಣೆಯನ್ನು ತೊಗೊಳ್ಳೋದು ಬಹಳ ಉತ್ತಮ ಗೆಳೆಯರೇ ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಈವಾಗ ಮನುಷ್ಯ ಎಷ್ಟು ದಿವ್ಸ ಇರ್ತಾನೆ ಇವತ್ತು ಅವ್ನ ಬದುಕಿನ ಶೈಲಿ ಹೇಗಾಗ್ಯದ ಇವತ್ತು ನಮ್ಮ ಮನುಷ್ಯನ ಒಂದು ಜೀವನಶೈಲಿ ತುಂಬ ವಿಭಿನ್ನವಾಗಿರೋದರಿಂದ ಇವತ್ತು ನಾವು ಅದನ್ನು ಅದರಿಂದ ನಾವು ಒಂದು ದುಷ್ಪರಿಣಾಮಗಳು ಭಾಳ ಆಗಲಿಕತ್ತವು ಮನುಷ್ಯನ ಒಂದು ಜೀವಿತಾವಧಿ ತುಂಬ ಕಡಿಮೆ ಆಗಲಿಕತ್ತದ ಸೋ ಅದನ್ನು ನಾವು ಸರಿ ಪಡ್ಸ್ಕೊಳಕ್ಕ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಮ ಕುಟುಂಬವನ್ನು ನಮ್ಮ ಅವಲಂಬಿತರ ನಮ್ಮ ಮಕ್ಕಳ ಮತ್ತು ನಮ್ಮ ತಂದೆ ತಾಯಿಗಳ ಹೆಂಡತಿ ಮಕ್ಕಳ ಎಲ್ಲರ ರಕ್ಷಣೆ ಅವ್ರು ಎಲ್ಲರಿಗೂ ಒಂದು ಒಂದು ಆಧಾರವನ್ನು ಮಾಡಲಿಕ್ಕೆ ಅವ್ರನ್ನ ನಾವು ಮುಂದೆ ಒಳ್ಳೆಯ ರೀತಿಯಿಂದ ನಡ್ಸ್ಕೊಂದೂ ಹೋಗಲಿಕ್ಕೆ ಅವ್ರಿಗೆ ಅವ್ರ ಮುಂದೆ ಜೀವನ ಅವ್ರಿಗೆ ಯಾವುದೇ ತೊಂದರೆಗಳು ಆಗದೆ ಆರ್ಥಿಕ ತೊಂದರೆಗಳು ಆಗದೆ ಇರೋ ಹಂಗೆ ನೋಡಿಕೊಳ್ಲಿಕ್ಕೆ ನಮ್ಗೆ ಈ ವಿಮೆ ರಕ್ಷಣೆ ಅನ್ನೋದು ತುಂಬ ಆವಶ್ಯಕತೆ ಆದಂತಹ ಒಂದು ವಿಷಯ ಆವೊಂದು ಇದು ಅಂತ ಹೇಳ್ಬೌದು ಯಾಕಂತಂದ್ರೆ ಇವತ್ತು ನಾವು ವಿಮೆ ರಕ್ಷಣೆ ಇಲ್ಲದೇ ಇವತ್ತು ವಾಹನ ಚಲಾಯಿಸ್ಲಿಕ್ಕೆ ಹೋದ್ರೆ ಆ ವು ವಾಹನದಿಂದ ಯಾರಿಗಾದರೂ ನಾವು ಅಪಘಾತವನ್ನು ಮಾಡಿದ್ರೆ ಅಥವಾ ನಾವೇ ಅಪಘಾತಕ್ಕೆ ಒಳಗಾದರೂ ಸಹಿತ ಇಲ್ಲಿ ಯಾವುದೇ ರೀತಿ ಆದಂತಹ ಆರ್ಥಿಕ ಸಹಾಯ ನಮ್ಮ ಕುಟುಂಬದವ್ರಿಗೆ ಆಗಲಿ ಅಥವಾ ಎದುರಿಗಿನವರ ಕುಟುಂಬಕ್ಕಾಗಲಿ ಸಿಗುವುದಿಲ್ಲ ಇದನ್ನು ನಾವು ಅತಿ ಮಹತ್ವ ಕೊಟ್ಟು ನಮ್ಮ ಎಲ್ಲರ ವಾಹನಗಳಿಗೆ ಯಾರು ಕೆಲವೊಬ್ರು ಮಾಡಿಸ್ತಾರೆ ಎಲ್ಲರೂ ಮಾಡಿಸ್ತಾರೆ ಆದ್ರೆ ಕೆಲವೊಬ್ಬರು ಅತಿ ನಿಷ್ಕಾಳಜಿಯಿಂದ ಬಿಡುವಂತಹ ಕೂಡ ಒಂದು ಸಂದರ್ಭಗಳು ಇದ್ದಾವೆ ಆದರೆ ನಾನು ಎಲ್ಲರಿಗೂ ಗೆಳೆಯರೇ ಇವತ್ತು ನಿಮಿಗೇನು ಮನವಿ ಮಾಡ್ಕೊತೀನಪ್ಪ ಅಂದ್ರೆ ನಿಮಗೆ ನಿಮ್ಮ ಎಲ್ಲ ವಾಹನಗಳಿಗೂ ನೀವು ವಿಮೆಯನ್ನು ತೊಗೊಳ್ರೀ ಆಮೇಲೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಕೂಡ ನೀವು ಒಂದು ಜೀವ ವಿಮೆಯನ್ನು ತೊಗೊಳ್ಳಿರಿ ಅದಕ್ಕಾಗಿ ನಮ್ಮ ಎಲ್ ಐ ಸಿ ಭಾರತೀಯ ಜೀವ ವಿಮಾ ನಿಗಮ ಅನ್ನುವಂಥದ್ದು ಏನು ಅದ ಅದು ಇವತ್ತು ನಿಮ್ಗೆ ಯಾವತ್ತೂ ಕೂಡ ಸೇವೆಯಲ್ಲಿ ಇದೆ ನಿಮ್ಮ ಸೇವೆಯಕ್ಕಾಗಿ ಅದು ಬರ್ತೈತಿ ಹೌದು ಈ ಭಾರತೀಯ ಜೀವ ವಿಮಾ ನಿಗಮದೊಳಗೆ ನಿಮ್ಗೆ ಒಳ್ಳೆಯ ಉತ್ತಮವಾದಂತಹ ಉಳಿತಾಯ ಮಾಡುವಂತಹ ಒಂದು ರಕ್ಷಣೆ ಕೊಡುವಂಥವು ಉಳಿತಾಯಕ್ಕೆ ಬರುವಂಥವು ಸಾಕಷ್ಟು ವಿಧವಿಧವಾದ ವಿಭಿನ್ನ ವಿಭಿನ್ನ ಪಾಲಿಸಿಗಳು ವಿಮೆಗಳು ಇದಾವೆ ಇವನ್ನು ನೀವು ವಿಚಾರ ಮಾಡಿಕೊಂಡು ತೊಗೊಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೂಡ ನೀವು ಸಂಪರ್ಕ ಮಾಡಬಹುದು ನೈನ್ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಸೊನ್ನೆ ಒಂದು ಸೊನ್ನೆ ಎಂಟು ಸೊನ್ನೆ ಏಳು ಧನ್ಯವಾದಗಳು